ತರಕಾರಿ ಇದೆಯಾ ಮೇಡಮ್ ತರಕಾರಿ ಯಾವ ಯಾವ ಐಟಮ್ ಇದ್ದಾವೆ ಹಾಂ ಬದ್ನೆಕಾಯ್ ಹೆಂಗ್ ಕೆ ಜಿ ಏನು ಬದ್ನೆಕಾಯ್ ರೇಟ್ ಜಾಸ್ತಿ ಆತಲ್ಲ ನಲ್ವತ್ತು ರೂಪಾಯಿ ಕೆ ಜಿ ಹಾಕ್ತೀರಾ ಹಾಂ ಹಾಕಿರಿ ನಲ್ವತ್ತು ರೂಪಾಯಿ ಕೆ ಜಿ ಹಾಕ್ರಿ ಏಯ್ ಇಲ್ಲ ತೊಗೋರಿ ಕೆ ಜಿ ತೊಗೊಂತೀನಿ ನಾನು ಏನು ಅಲ್ಲ ಏನೂ ಅಲ್ಲ ಒಂದು ಕೆ ಜಿ ತೊಗೊಳ್ತೀನಿ ರೂಪಾಯಿ ಹಾಕ್ರಿ ಹ್ಞೂ ನಲ್ವತ್ತೈದಾರೂ ಮಾಡಿ ಒಂದು ಕೆ ಜಿ ಬದ್ನೆಕಾಯ್ ಹಾಕ್ರಿ ಹ್ಞೂ ನಲ್ವತ್ತೈದು ಮಾಡಿ ಒಂದು ಕೆ ಜಿ ಬದ್ನೆಕಾಯ್ ಕೊಡಿರಿ ಉಳ್ಳಾಗಡ್ಡೆ ಇದಾವ್ ರೀ ಉಳ್ಳಾಗಡ್ಡೆ ಹೆಂಗ್ ಕೆ ಜಿ ರೀ ಎಲ್ಲೆಲ್ಲೋ ತುಟ್ಟಿಗೆ ಹಾಕ್ಬಿಟ್ರ್ಯಲ್ಲ ನೀವು ರೇಟ್ ಇಷ್ಟು ಜಾಸ್ತಿ ಅಯ್ಯೋ ಅದ್ರಲ್ಲಿ ನೋಡಿ ಹಾಕ್ರಿ ನಾವು ಮತ್ತೆ ಅಲ್ಲ ಅಲ್ಲ ನಾವೂ ತೊಗೋಬೇಕಲ್ಲ ಐವತ್ತು ಏನು ಮಾಡ್ತೀರ ನಾವೂ ಎಲ್ಲ ಹೊಲ್ದಾಗ್ ಬೆಳಿತಿದ್ವಿ ಮತ್ತೆ ಈ ಸಲ ಮಳೆಯಾಗಿ ಆಗಿಲ್ಲ ನಲ್ವತ್ತೈದು ಮಾಡಿ ಕೊಡಿರಿ ಅವನ್ನು ಒಂದು ಕೆ ಜಿ ಉಳ್ಳಾಗಡ್ಡೆ ಕೊಡಿರಿ ನಾಲ್ಕು ಅವ್ವ ನೋಡಿ ಹಾಕ್ ಕೊಡಿರಿ ನಾವೂ ರೈತ್ರೇ ತೊಗೋರಿ ತೊಗೊಂಡ್ ತಿನ್ನಬೇಕಲ್ಲ ಈಗ ನಮ್ಗೂ ಹಿಂಗ್ ತ್ರಾಸು ಬಂದೈತೆ ತೊಗೊಂಡ್ ತಿನ್ನೋದು ಹಾಕ್ ಕೊಡಿರಿ ನಲ್ವತ್ತೈದು ಹಾಕಿ ಕೊಡಿರಿ ಒಂದು ಕೆ ಜಿ ಉಳ್ಳಾಗಡ್ಡೆ ಹಾಂ ಇಲ್ಲಿ ಕೊಡಿರಿ ಏನಾಯ್ತ್ ಕೊಡಿರಿ ಹ್ಞೂ ಹ್ಞೂ ಒಂದು ಕೆ ಜಿ ಬೆಂಡೆಕಾಯ್ ಒಂದು ಕೊಡಿರಿ ಹೆಂಗ್ ಇದಾವ್ ಬೆಂಡೆಕಾಯಿ ಹೆಂಗ್ ರೀ ಅಯ್ಯವ್ವ ಹಂಗೆ ಒಂದು ಕೆ ಹಾಂ ಒಂದು ಪಾವು ಕೆ ಜಿ ಬೆಂಡೆಕಾಯ್ ಕೊಡಿರಿ ಸಾಕು ಹ್ಞೂ ಹ್ಞೂ ಒಂದು ಪಾವು ಕೆ ಜಿ ಬೆಂಡೆಕಾಯ್ ಗಜ್ರಿ ಇದಾವ್ ರೀ ಹ್ಞೂ ಗಜ್ಜರಿ ಒಂದು ಹೆಂಗ್ ಕೆ ಜಿ ಇದಾವ್ ರೀ ಗಜ್ಜರಿ ಹ್ಞೂ ಹ್ಞೂ ಅರ್ಧ ಕೆ ಜಿ ಗಜ್ಜರಿ ಕೊಡಿರಿ